ಹತ್ತನೇ ತರಗತಿ ನಂತರ ನಾವು ಬೇರೆ ಬೇರೆ ಪರೀಕ್ಷೆಯನ್ನು ಕಟ್ ಕಟ್ತೇವೆ ಕೆಲವರು ಎಂ ಕಾಂ ಮಾಡ್ತಾವೆ ಕಾ ಮಾಡ್ತಾರೆ ಕೆಲವರು ಎಂ ಬಿ ಎ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಯನ್ನು ಕಟ್ತಾರೆ ಅದರಲ್ಲಿ ಕೆಲವರು ಇಂಜೀನೀರಿಂಗಿದು ಡಾಕ್ಟ ಡಾಕ್ಟರದು ಮೆಡಿಕಲ್ ಕೋರ್ಸ್ ಎಲ್ಲ ಮಾಡ್ ಮಾಡ್ತಾರೆ ಅವರಿಗೆ ಫ್ಯೂ ಮುಂದೆ ಅವರಿಗೆ ಒಳ್ಳೆಯ ಕೆಲಸ ಸಿಗ್ಲ್ ಸಿಗಲಿಕ್ಕೆ ಉಪಯೋಗ ಆಗ್ತದೆ ಕೆಲಸ ಅಂದರೆ ಗರ್ವ್ನ್ಮೆಂಟ್ ಕೆಲಸ ಪೋಸ್ಟ್ ಆಫೀಸ್ ಕೆಲಸ ಮತ್ತು ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಅವರಿಗೆ ಉಪಯೋಗ ಆಗ್ತದೆ ಟೆಂತ್ ಆದ ಮೇಲೆ ತುಂಬ ಜನರು ಬೇರೆ ಕೋರ್ಸ್ ಸಹ ತಗೊಳ್ತಾರೆ ಅಂದರೆ ಅವರು ಮೆಡಿಕಲ್ ನರ್ಸಿಂಗ್ ಹಾಗೆ ಬೇರೆ ಬೇರೆ ಕೋರ್ಸ್ ತಗೋಳ್ತಾರೆ ಬಟ್ ಆದರೆ ನಮಗೆ ಟೆ ಹತ್ತನೆಯದು ಮಾರ್ಕ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆ ಮಾರ್ಕ್ಸಿಂದ ನಮಗೆ ಮುಂದೆದು ಕೋರ್ಸ್ ಒರ್ ಎಜುಕೇಶನ್ಗೆ ಉಪಯೋಗ ಆಗ್ತದೆ ಮತ್ತು ಕೆಲಸಕ್ಕೆ ಸಹ ಉಪಯೋಗ ಆಗ್ತದೆ